ನಮ್ಮೂರ ಜಾತ್ರೆ ನಾರ್ಮಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗುತ್ತದೆ ನಮ್ಮೂರ ಜಾತ್ರೆ ಆವತ್ತು ಊರೋರೆಲ್ಲ ಸಣ್ಣೊರು ದೊಡ್ಡೋರು ಯಾವುದೇ ಜಾತಿ ಮತಯಿಲ್ಲದೆ ಎಲ್ಲರು ಚೆನ್ನಾಗಿ ರೆಡಿಯಾಗಿ ಸಾಯಂಕಾಲ ಹೋಗುತ್ತಾರೆ ಜಾತ್ರೆಯಲ್ಲಿ ಪ ಪಾರ್ಟಿಸ್ಪೇಟ್ ಮಾಡ್ತಾರೆ ಮತ್ತು ಜಾತ್ರೆಯನ್ನ ಗೊಪುರವನ್ನು ಎಳೆಯುತ್ತಾರೆ ಮತ್ತು ಅದನ್ನು ಗೊಪುರವನ್ನು ಭಾಳ ಸುಂದರವಾಗಿ ಪೂಜಾರಿಗಳು ಎಲ್ಲ ತಯಾರಿ ಮಾಡುತ್ತಾರೆ ಊರಿಂದ ಭಾಳ ಜನ ಹೋಗಿ ಅದಾದಮೇಲೆ ನಾವು ಸಣ್ಣಹುಡುಗ್ರು ಇದ್ದಾಗ ನಾವು ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗುತ್ತಿದ್ದೇವಿ ಜಾತ್ರೆ ದಿವಸ ಹೋಗಿ ಅವ್ರು ಹಣ್ಣು ಹಂಪಲ ಏನು ಇದೆ ಅದು ಕೊಡ್ತಾ ಇದೆ ಅವರು ನಮಗೆ ಕೊಡ್ತಾ ಇದ್ರು ತಿನ್ನೋದಕ್ಕೆ ಎಲ್ಲರು ಫ್ರೆಂಡ್ಸ್ ಎಲ್ಲ ಸೇರಿ ಜಾತ್ರೆಯನ್ನು ನೋಡೊಕೆ ಹೋಗುತ್ತಿದೀವಿ ಜಾತ್ರೆಯಲ್ಲಿ ನಾವು ಪಾರ್ಟಿಸ್ಪೇಟ್ ಮಾಡ್ತಿದ್ದೀವಿ ಜಾತ್ರೆಯನ್ನು ಆ ಜಾತ್ರೆಯಲ್ಲಿ ಎಳಿ ಆವತ್ತು ದಿವ್ಸ ಎಳೆಯುತ್ತಿದ್ದೀವಿ ಅದು ಅಲ್ಮೊಸ್ಟ್ ಅರೌಂಡ್ ತ್ರಿ ಟು ತು ತ್ರಿ ಕಿಲೋಮೀಟ್ರ್ ವರೆಗೆ ಎಳೆಯುತಿದ್ದೀವಿ ಮತ್ತು ವಾಪಸ್ ಅಲ್ಲಿಂದ ಬರುತ್ತಿದ್ದೀವಿ ಅದು ಅಲ್ಮೊಸ್ಟ್ ಅರೌಂಡ್ ನಾಕೈದು ತಾಸರಿಗೆ ನಡೆಯುತಿತ್ತು ಸಂಬರಮ ಆ ಸಂಭ್ರಮದಲ್ಲಿ ಸಿಕ್ಕ ಪಟ್ಟೆ ಆಗಿನ ಕಾಲದಲ್ಲಿ ಅಂಗಡಿಗಳು ನಾವು ಚಿಕ್ಕಂದಿರಿದ್ದಾಗ ಸಣ್ಣ ಪುಟ್ಟ ಬಾಲ್ಗಳು ಮತ್ತು ಏನು ಆಡೋದಕ್ಕೆ ಏನು ಸಿಗುತ್ತದೆ ಎಲ್ಲ ತಗೋಳ್ತಿದ್ದೀವಿ ಆಡ್ತಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಎಂಜೊಯ್ ಮಾಡ್ತಿದ್ದೀವಿ ಬಹಳ ಸಂತಸದಿಂದ ಇರ್ತಿದಿವಿ ಆವತ್ತು ಎಲ್ಲವನ್ನು ಮರೆತು ಭಾಳ ಸಂತೋಷದಿಂದ ಆರಂಭಿಸಿದ್ದಿವಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಹಳೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ಭಾಳ ನೆನಪು ಬರ್ತಾರ್ ಈಗೆಲ್ಲ ನೆನಪು ಬರ್ತಾರೆ ಎಲ್ಲೆಲ್ಲು ಎಲ್ಲ ಕಡೆ ಹೋಗಿ ಬಿಟ್ಟಿದ್ದಾರೆ ಈಗಲು ಯಾವುದನ್ನು ಟೈಮ್ ಸಿಕ್ಕಾಗ ಜಾತ್ರೆ ನೋಡ್ಬೆಕಂದು ಭಾಳ ಮನಸ್ಸಾಗುತ್ತದೆ ಆಗಲ್ಲ ಈಗಿನ ಫೊಸ್ಟ್ ಪೇಸ್ ಡೇ ಟು ಡೆ ಲೈಫಲ್ಲಿ ಆಗ್ತಾಯಿಲ್ಲ ನನಗೆ ಭಾಳ ಸಂತೋಷಯಿರುತ್ತದೆ ಹಳೆ ಫ್ರೆಂಡ್ಸ್ ಜೊತೆಗೆಲ್ಲ ಭೇಟಿಯಾಗಿ ಜಾತ್ರೆನ ನೋಡೋದಕ್ಕೆ ಜಾತ್ರೆ ಅದು ರಿಯಲಿ ಟೆನ್ಷನ್ ಫ್ರಿಜನ್ ಅದು ಒಂದುದಿವ್ಸ ಎಲ್ಲ ಪೂರ್ತಿ ಟೆನ್ಷನ್ ಮರೆತು ಭಾಳ ಸಂತೋಷವಾಗಿ ನಾವೇ ನಮ್ಮ ಇದ್ದಂಗೆ ಏನು ಹೆಳ್ತಾರೆ ಉಯ್ಯಾಲೆಯಲ್ಲಿ ಆಡುತಿರ್ತಿವಿ ಎಲ್ಲ ಅಕ್ಕ ಪಕ್ಕದವರೆಲ್ಲ ಭಾಳ ಸಂತೋಷದಿಂದ ಇರ್ತಾರೆ ಎಲ್ಲರು ಅವತ್ತು ಯಾರು ಎಲ್ಲಾ ಮರ್ತು ಬಿಡ್ತಿವಿ ನಾವು ಏನು ದ್ವೇಷಯಿಲ್ಲ ಏನಿಲ್ಲ ಎಲ್ಲವನ್ನು ಮರ್ತು ಎಲ್ಲಾರು ಸಿಕ್ಕೊರೆಲ್ಲ ಮಾತಾಡಿಸಿ ಎಲ್ಲರ ಜೊತೆಗಿ ಏನು ಕುಡಿಬೇಕು ತಿನ್ನಬೇಕು ಎಲ್ಲ ಮಾಡ್ತಿವಿ

ಯಾವಾಗಲು ಕುಡಿಯಲು ಈಗಿಂದು ಈಗ ಸಮ್ಮರಲ್ಲಿ ನಾವೆಲ್ಲ ಆಗ್ತಿದ ಕಬ್ಬಿನಾಲು ಭಾಳ ಇಷ್ಟ ನನಗೆ ಕಬ್ಬಿನಾಲು ಭಾಳ ಇರ್ತದೆ ಕಬ್ಬಿನಾಲು ಕುಡಿತಿವಿ ಅಲ್ಲಿ ಜಾತ್ರೆಯಲ್ಲಿ ಜಾಸ್ತಿ ಮಂಡಳ ಮಿರ್ಚಿ ಮತ್ತು ಖಾರ ಮಂಡಕ್ಕಿ ಎಲ್ಲ ಭಾಳಯಿರ್ತದೆ ಅದೆಲ್ಲ ತಿನ್ತಿವಿ ಸ್ವೀಟ್ ಕರದಂಟೆಲ್ಲ ಭಾಳ ಮಾಡ್ತಾರೆ ಭಾಳ ಚೆನ್ನಾಗಿರ್ತದೆ ಭಾಳ ಸಂತೋಷವಾಗುತ್ತದೆ ನೋಡಿ ಅದು ರಿಯಲಿ ಈ ಪ್ರೋಗ್ರಾಮಿಂದ ಅದೊಂದು ನೆನಪು ಬಂತು ಇದು ಒಂದು ಆಪೊರ್ಚುನಿಟಿ ಮಾತಾಡೋದಕ್ಕೆ ಭಾಳ ಸಿಕ್ತಿನಂತ ಬಾಲ್ಯದ ನೆನಪುಗಳು ಹೇಳೋದಕ್ಕೆ ತ್ಯಾಂಕ್ ಯು